ನನಗೆ ವಿಷಯ ಬಂದಿರೋದು ಪ್ರಮುಖ ಹಬ್ಬಗಳು ಮತ್ತು ರಜಾ ದಿನಗಳು ಅವನ್ನು ಹೇಗೆ ಆಚರಿಸ್ತಾರೆ ಅಂತ ನಮ್ಮ ಭಾರತ ದೇಶ ಪ್ರಮುಖವಾಗಿ ತುಂಬ ಹಬ್ಬಗಳನ್ನು ಆಚರಿಸ್ತಾವೆ ಅದು ಹಬ್ಬಗಳ ತವರೂರಾಗಿದೆ ಜ ಮೊದಲಿಗೆ ಜನ್ವರಿಯಿಂದನೂ ಹಬ್ಬಗಳೇ ಜನ್ವರಿಯಿಂದನೇ ಶುರುವಾಗತ್ತೆ ಜನವರಿಯಲ್ಲಿ ನಮಗೆ ಸಂಕ್ರಾಂತಿ ಹಬ್ಬ ಬರತ್ತೆ ಸಂಕ್ರಾಂತಿ ಹಬ್ಬನ ನಾವು ಸುಗ್ಗಿ ಹಬ್ಬ ಅಂತ ಆಚರಿಸ್ತೀವಿ ಸೊ ಈ ಹಬ್ಬದಲ್ಲಿ ಇವರು ಬೇಸಾಯ ಮಾಡಿರ್ತಾರಲ್ಲ ಅವೆಲ್ಲ ಹೊಸದಾಗಿ ಬೆಳೆ ಬಂದಿರತ್ತೆ ಅದನ್ನು ಹಬ್ಬ ಅದನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಸುಗ್ಗಿ ಹಬ್ಬ ಅಂತ ಮಾಡ್ತಾರೆ ಸಂಕ್ರಾಂತಿ ಅಂದರೆ ದಕ್ಷಿಣಾಯನ ಪುಣ್ಯಕಾಲ ಸೂರ್ಯ ಉತ್ತರಾಯಣದಿಂದ ದಕ್ಷಿಣಾಯನಕ್ಕೆ ಚಲಿಸುವಂಥ ಕಾಲ ಇದರಲ್ಲಿ ನಾವು ಎಳ್ಳು ಬೆಲ್ಲ ಕಬ್ಬು ಎಲ್ಲ ಥರ ಬೆಳೆಗಳು ಹೊಸದಾಗಿ ಬೆಳೆದಿರ್ತಾರೆ ಹಾಗಾಗಿ ಅದನ್ನು ಅದನ್ನು ಪೂಜೆ ಮಾಡಿ ಆ ಹಬ್ಬನ ಆಚರಿಸ್ತೀವಿ ಆಮೇಲೆ ಎಳ್ಳನ್ನು ಎಳ್ಳು ಬೀರೋದು ಅಂತನೇ ಹಬ್ಬ ಆವಾಗ ಸಣ್ಣ ಮಕ್ಳೆಲ್ಲ ಪ್ರತಿಯೊಂದು ಮನೆಗೂ ಹೋಗಿ ಎಳ್ಳು ಎಳ್ಳನ್ನು ಬೀರ್ತಾರೆ ಈ ಹಬ್ಬ ರೈತರಿಗೆ ಸುಗ್ಗಿ ಕಾಲ ಇದನ್ನು ತುಂಬ ಚೆನ್ನಾಗಿ ಆಚರಿಸ್ತಾರೆ ಅದಾದ್ಮೇಲೆ ಇದು ಈ ಈ ಈ ಹಬ್ಬದಲ್ಲಿ ಎಳ್ಳು ತಿನ್ನೋದ್ರಿಂದ ಅದು ಚಳಿಗಾಲ ಇರುತ್ತಲ್ಲ ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು ಅಂತ ಮಾಡಿದ್ದಾರೆ ಎಳ್ಳು ಬೆಲ್ಲ ತಿಂದರೆ ತುಂಬ ಒಳ್ಳೆಯದು ಅಂಥೇಳಿ ಮಾಡಿದ್ದಾರೆ ಇದಾ ಇದಾದಮೇಲೆ ನೆಕ್ಸ್ಟು ಫೆಬ್ರ ಆಮೇಲೆ ಬರೋದು ಫೆಬ್ರವರಿ ಫೆಬ್ರವರಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹೋಳಿ ಇದು ಶಿವರಾತ್ರಿ ಬರುತ್ತೆ ಶಿವರಾತ್ರೀನ ಶಿವರಾತ್ರಿನೂ ನಾವು ಚೆನ್ನಾಗಿ ಆಚರಿಸ್ತೀವಿ ಈಶ್ವರ ಈಶ್ವರನ್ನ ಈಶ್ವರನ ಆರಾಧನೆ ಮಾಡ್ತೀವಿ ಆಮೇಲೆ ಬರೋದು ಚೈತ್ರ ಮಾಸ ಚೈತ್ರ ಮಾಸದಲ್ಲಿ ಯುಗಾದಿ ಹಬ್ಬ ಬರುತ್ತೆ ಯುಗಾದಿ ಹಬ್ಬದಲ್ಲಿ ಯುಗಾದಿ ಹಬ್ಭ ನಮ್ಮ ಹಿಂದೂಗಳಿಗೆ ಇದು ಹೊಸ ವರ್ಷ ಈ ಇವಾಗ ಬೇವು ಬೆಲ್ಲ ತಿಂದು ಒಳ್ಳೆಯ ಮಾತಾಡಿ ಸಿಹಿ ಮಾತಾಡಿ ಅಂತ ಹೇಳ್ಕೊಂಡು ಬೇವು ಬೆಲ್ಲ ಹಂಚಿಬಿಟ್ಟು ಯುಗಾದಿ ಹಬ್ಬ ಯುಗಾದಿ ಹಬ್ಬ ಅಂದರೆ ಹೊಸ ಚಿಗರೊಡ್ದಿರತ್ತೆ ಎಲ್ಲ ಮಾವಿನ ಸ್ ಮಾವಿನ ಚಿಗುರು ಒಡೆದಿರತ್ತೆ ಅದು ಒಂದು ಸಂಭ್ರಮದ ಹಬ್ಬ ಹಿಂದೂಗಳಿಗೆ ಈ ಹಬ್ಬದಲ್ಲಿ ಬೇವು ಬೆಲ್ಲ ತಿನ್ನೋದು ಹಬ್ಬ ಹೊಸ ವರ್ಷ ಅಂತ ಆಚರಿಸ್ತೀವಿ ಅವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಹೊಸ ಬಟ್ಟೆ ತೊಗೊಳ್ಳೋದು ಅದೆಲ್ಲ ಈ ಹಬ್ಬದ ಪ್ರಾಮುಖ್ಯತೆ ಅದಾದ ಮೇಲೆ ನಮಗೆ ಬರೋದು ಹೋಳಿ ಅದಕ್ಕೆ ಮುಂಚೆ ಹೋಳಿ ಹಬ್ಬ ಆಚರಿಸ್ತೀವಿ ಹೋಳಿ ಹಬ್ಭ ಏನೆಂದ್ರೆ ಬಣ್ಣಗಳ ಹಬ್ಬ ಈ ಇದು ಹೋಳಿ ಹಬ್ಬನ ಒಂದೊಂದು ಕಡೆ ಒಂದೊಂದು ಥರ ಆಚರಿಸ್ತಾರೆ ಕಾಮಣ್ಣನ ಸುಟ್ಬಿಟ್ಟು ಅದರದ್ದು ಇದು ಮಾಡಿ ಕಾಮಣ್ಣನ ಹಬ್ಬ ಅಂತ ಮಾಡ್ತಾರೆ ಯುಗಾದಿ ಆದಮೇಲೆ ಆಮೇಲೆ ರಾಮ ನವಮಿ ಬರುತ್ತೆ ರಾಮ ನವಮೀಲಿ ನಾವೇನು ಮಾಡ್ತೀವಿ ರಾಮನ ಆರಾಧನೆ ಮಾಡ್ತೀವಿ ರಾಮನ ರಾಮ ಅವಾಗ ಪಟ್ಟಾಭಿಷೇಕ ಆಗಿದ್ದು ಅಂತ ಹೇಳಿಬಿಟ್ಟು ಅದನ್ನು ಒಂದು ರಾಮ ನವಮಿ ಅಂತ ಆಚರಿಸ್ತೀವಿ ಆಮೇಲೆ ಹನುಮ ಜಯಂತಿ ಅದಾದ್ಮೇಲೆ ಅಕ್ಷಯ ತೃತೀಯ ಆಚರಿಸ್ತೀವಿ ಅಕ್ಷಯ ತೃತೀಯ ಏನಪ್ಪ ಅಂದರೆ ಅಕ್ಷಯ ತೃತೀಯದ ದಿನ ಏನು ಹೊಸದು ತೊಗೊಂಡ್ರು ಅಕ್ಷಯ ಆಗತ್ತೆ ಅನ್ನೋ ಒಂದು ಪ್ರತೀತಿ ಇದೆ ಅವತ್ತು ತುಂಬ ಜನ ಬೆಳ್ಳಿ ಬಂಗಾರ ಜಾಗ ತೊಗೊಳ್ಳೋ ವಾಡಿಕೆ ಇದೆ ಇದನ್ನೂ ತುಂಬ ಸಂಭ್ರಮದಿಂದ ಆಚರಿಸ್ತೀವಿ ಆಮೇಲೆ ಆಷಾಢದಲ್ಲಿ ಆಷಾಢ ಮಾಸದಲ್ಲಿ ನಾವು ಇದು ಫಸ್ಟಿಗೆ ಅಮವಾಸ್ಯೆಗೆ ಬಸವನ ಅಮಾವಾಸ್ಯೆ ಅಂತ ಮಾಡ್ತೀವಿ ಅದು ಬಸವಣ್ಣನ ಹಬ್ಬ ಬಸವನ ಪೂಜೆ ಮಾಡೋದು ಅದು ತುಂಬ ಇದು ರೈತರಿಗೂ ಹಬ್ಬ ಇದು ಅಷ್ಟೇ ತುಂಬ ಆಚರಣೆ ಮಾಡು ಮಾಡ್ತೀವಿ ಆಮೇಲೆ ಪ್ರಥಮ ಏಕಾದಶಿ ಅಂತ ಬರುತ್ತೆ ಆವತ್ತು ಉಪವಾಸ ಇಡೀ ದಿನ ಉಪವಾಸ ಇದ್ಬಿಟ್ಟು ವಿಷ್ಣು ಆರಾಧನೆ ಮಾಡೋ ಹಬ್ಬ ಆವತ್ತು ಅವತ್ತು ಅಷ್ಟೇ ತುಂ ಫುಲ್ಲು ಈ ಫು ಇಡೀ ದಿನ ಉಪವಾಸ ಇದ್ಬಿಟ್ಟು ಮಾರನೇ ದಿನ ಸಿಹಿ ಊಟ ಮಾಡೋದು ಹಬ್ಭ ಅದಾದ ಮೇಲೆ ಅದಾದ್ಮೇಲೆ ನಾಗರ ಪಂಚಮಿ ಬರುತ್ತೆ ಇದು ನಾಗರ ಪಂಚಮಿ ಹಬ್ಬ ನಾಗರ ಪಂಚಮಿಯೂ ಅಷ್ಟೇ ನಾಗರ ಕಲ್ಲಿಗೆ ಹೋಗಿ ಹಾ ತನಿ ಎರಿಯೋದು ಆಮೇಲೆ ಅಣ್ಣ ತಂಗಿ ಹಬ್ಬ ಅಂತಾರೆ ಆಮೇಲೆ ಇದರಲ್ಲಿ ಉಂಡೆಗಳನ್ನು ಮಾಡ್ಬಿಟ್ಟು ಒಬ್ರ ಮನೆಯಿಂದ ಒಬ್ರಿಗೆ ಹಂಚೋದು ಆ ಥರ ವಾಡಿಕೆ ಇದೆ ಇದು ತುಂಬ ಜೋರಾಗೇ ಆಚರಿಸ್ತಾರೆ ನಮ್ಮ ಹಿಂದೂಗಳ ಇದರಲ್ಲಿ ಭಾರತದಲ್ಲಿ ಇ ಇಲ್ಲೆಲ್ಲ ನಾವು ಇದು ಮಾಡಿದ್ರೆ ಬೇರೆ ಕಡೆ ಎಲ್ಲ ಜೋಕಾಲಿ ಹಬ್ಬ ಅಂತ ಮಾಡ್ತಾರೆ ಇದನ್ನು ಆಮೇಲೆ ಅದಾದ್ಮೇಲೆ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಕೂಡ ಶುಕ್ರವಾರ ಶ್ರಾವಣ ಶುಕ್ರವಾರದಂದು ಮಾಡೋದು ಎರಡನೇ ವಾರ ಮಾಡ್ತಾರೆ ಇದು ಅಷ್ಟೇ ಲಕ್ಷ್ಮೀ ಪೂಜೆ ಮಾಡಿ ಎಲ್ಲರನ್ನೂ ಕರೆದು ಅವರು ಆಚರಣೆ ಮಾಡ್ತಾರೆ ಇದಾದ್ಮೇಲೆ ವರಮಹಾಲಕ್ಷ್ಮೀ ಆದ್ಮೇಲೆ ಜನಿವಾರದ ಹಬ್ಬ ಅಂತ ಬರುತ್ತೆ ಉಪಕರ್ಮ ಅಂತಾರೆ ಉಪಕರ್ಮವೂ ಅಷ್ಟೇ ಮದುವೆಯಾಗಿ ಹೊಸದಾಗಿ ಮದುವೆಯಾಗಿರೋ ಗಂಡು ಮಕ್ ಗಂಡುಗಳಿಗೆ ಇದು ಫಸ್ಟ್ನೇ ಮೊದಲನೇ ಹಬ್ಬ ಅಂಥೇಳಿ ಅತ್ತೆ ಮನೆಗೆ ಕರಿಸ್ಬಿಟ್ಟು ಜನಿವಾರ ಹಾಕ್ಬಿಟ್ಟು ಅವತ್ತು ಹೋಮ ಎಲ್ಲ ಮಾಡಿ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ ಇದು ಗಂಡಸರ ಹಬ್ಬ ಅಂತಲೂ ಹೇಳ್ತಾರೆ ಅದಾದ್ಮೇಲೆ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿಯೂ ಅಷ್ಟೇ ಕೃಷ್ಣ ಹುಟ್ಟಿದ ದಿನ ಅಂಥೇಳಿ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಕೃಷ್ಣನ ಪೂಜೆ ಮಾಡಿ ಚಕ್ಲಿ ಉಂಡೆಗಳು ಎಲ್ಲ ಮಾಡಿ ಆವತ್ತು ರಾತ್ರಿ ಕೃಷ್ಣನ್ನ ತೊಟ್ಲಿಗೆ ಹಾಕ್ಬಿಟ್ಟು ಅದನ್ನು ಸಂಭ್ರಮದಿಂದ ಆಚರಿಸ್ತಾರೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಒಂದೊಂದು ಕಡೆ ಕ್ರಿ ಯಾ ಆಮೇಲೆ ಅದರ ಇದರಲ್ಲಿ ಸ್ಪರ್ಧೆಗಳು ನಡೆಯತ್ವೆ ಕೃಷ್ಣನ ವೇಷ ಹಾಕಿದ ಮಕ್ಕಳಿಗೆ ಸ್ಪರ್ಧೆಗಳನ್ನು ನಡೆಸ್ತಾರೆ ಅದೇ ರೀತಿ ಅದೇ ಉಂಡೆಗಳನ್ನೆಲ್ಲ ಹಂಚಿ ಆಮೇಲೆ ಭಜನೆಗಳನ್ನು ಮಾಡಿ ರಾತ್ರಿಯೆಲ್ಲ ಭಜನೆ ಮಾಡಿ ಜೋ ಇದು ತೊಟ್ಲಿಗೆ ಹಾಕ್ಬಿಟ್ಟು ಸಂಭ್ರಮದಿಂದ ಆಚರಿಸ್ತಾರೆ ಅದಾದ್ಮೇಲೆ ಬರೋದು ಗೌರಿ ಹಬ್ಬ ಗೌರಿ ಹಬ್ಬವೂ ಕೂಡ ನಮ್ಮಲ್ಲಿ ಜೋರಾಗೇ ಆಚರಿಸ್ತೀವಿ ಗೌರಿ ಹಬ್ಬನಾ ಗೌರೀನ ತಂದು ಗೌರಿ ಪೂಜೆ ಮಾಡಿ ಹೆಣ್ಮಕ್ಳೆಲ್ಲ ಹೊಸದಾಗಿ ಬಟ್ಟೆ ತೊಗೊಂಡು ಗೌರಿ ಹಬ್ಬ ಮಾಡಿ ಬಾಗಿನ ಮಾಡಿ ಅಮ್ಮ ದೇವರಿಗೆ ಹೋಳಿಗೆ ನೈವೇದ್ಯ ಎಲ್ಲ ಮಾಡಿ ಅದನ್ನು ತುಂಬ ಸಂಭ್ರಮದಿಂದ ಆಚರಿಸ್ತಾರೆ ಗೌರಿ ಹಬ್ಬದ ದಿನ ಮಡಿಲಕ್ಕಿ ಹಾಕೋದು ದೇವರಿಗೆ ಹೋಗ್ಬಿಟ್ಟು ತುಂಬ ಕಡೆಯೆಲ್ಲ ಗೌರಿ ಇಟ್ಟಿರ್ತಾರೆ ದೊಡ್ಡ ಗೌರಿ ಅಂತಾರೆ ಅಲ್ಲೆಲ್ಲ ಹೋಗಿ ಮಡಿಲಕ್ಕಿ ಹಾಕಿ ಅದನ್ನು ಆಚರಿಸ್ತಾರೆ ಗಣೇಶ ಚತುರ್ಥಿ ಗಣೇಶ ಚತುರ್ಥಿನ ಗ ಅದು ಕೂಡ ತುಂಬ ಸಂಭ್ರಮದ ಹಬ್ಬ ಗಣಪತಿಯನ್ನು ಮಣ್ಣಿಂದ ಮಣ್ಣಿಂದ ಮಾಡಿಸಿ ತರ್ತಾರೆ ಅದನ್ನು ಒಬ್ರೊಬ್ರು ಮಣ್ಣಿಂದ ಮಣ್ಣಿನ ಗಣಪತಿನೂ ಇಡ್ತಾರೆ ಇಲ್ಲಾಂದ್ರೆ ಇದು ಬೆಳ್ಳೀದೂ ಇಡ್ತಾರೆ ಬಂಗಾರದ್ದಿಡ್ತಾರೆ ಅವರವ್ರ ಮನೇಲಿ ಏನು ಪದ್ಧತಿ ಇರುತ್ತೋ ಅದನ್ನು ಮಾಡ್ತಾರೆ ಅದು ಅಷ್ಟೇ ಆವತ್ತೆಲ್ಲ ಒಪ್ಪತ್ತು ಅಂತಾರೇ ಒಪ್ಪತ್ತು ಮಾಡ್ಬಿಟ್ಟು ಬರೀ ಕಡಬು ಐದು ಥರ ಕಡುಬು ಮೋದಕ ಚಕ್ಲಿ ಉಂಡೆಗಳು ಮಾಡಿ ಸಂಭ್ರಮಿಸ್ತಾರೆ ಆವತ್ತು ದೇವಾಸ್ಥಾನಕ್ಕೆಲ್ಲ ಹೋಗ್ಬಂದು ಎಲ್ಲ ಕಡೆ ನೂರ ಎಂಟು ನಮಸ್ಕಾರ ಮಾಡೋದು ಆಮೇಲೆ ಹನ್ ಇಪ್ಪತ್ತೊಂದು ಗಣಪತಿ ನೋಡ್ಬೇಕು ಅನ್ನೋ ಪದ್ಧತಿ ಇದೆ ಅವತ್ತು ಚಂದ್ರನ್ನ ನೋಡ್ಬಾರ್ದು ಅನ್ನೋದು ಇದು ಮಾ ಈ ಪದ್ಧತಿ ಇದೆ ಅದು ನೋಡಿದ್ರೆ ಆವತ್ತು ಗಣಪತಿ ಕಥೆ ಕೇಳ್ಬೇಕು ಆವಾಗ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಆಮೇಲೆ ದೂರ್ವೆ ತಂದು ದೂರ್ವೆ ಹಾರ ಮಾಡಿ ಗಣಪತಿಗೆ ಅರ್ಪಿಸ್ತಾರೆ ದೂರ್ವೆನೇ ತುಂಬ ದೂರ್ವೆನೇ ಜಾಸ್ತಿ ಉಪಯೋಗಿಸ್ತಾರೆ ಗಣೇಶ ಚತುರ್ಥಿಯಂದು ಕಡುಬು ಕಡುಬೇ ತುಂಬ ಮಾಡೋದು ಆಮೇಲೆ ಅನಂತ ಪದ್ಮನಾಭ ವ್ರತ ಅನಂತ ಪದ್ಮನಾಭ ನಾಭ ವ್ರತನೂ ಕೂಡ ಅವರವ್ರ ಮನೇಲಿ ಪದ್ಧತಿ ಇದ್ರೆ ಮಾಡ್ತಾರೆ ಅದು ತೂ ಕೂಡ ಸತ್ಯನಾರಾಯ್ಣ ಪೂಜೆ ಮಾಡ್ತಾರಲ್ಲ ಆ ಥರನೇ ಮಾಡೋದು ಕಳಸ ಇಟ್ಟು ದೋಸೆ ಹೋಳಿಗೆ ಎಲ್ಲ ನೈವೇದ್ಯ ಮಾಡಿ ಮಾಡ್ತಾರೆ ನವರಾತ್ರಿ ಮಹೋತ್ಸವ ನವರಾತ್ರಿ ಅಂತೂ ತುಂಬ ಸಂಭ್ರಮದ ಹಬ್ಬ ಒಂಬತ್ತು ದಿನ ನವರಾತ್ರಿ ನವದುರ್ಗೆಯರ ಪೂಜೆಯನ್ನು ಮಾಡ್ತಾರೆ ಒಂದೊಂದು ದಿನ ಒಂದೊಂದು ಥರ ಭಕ್ಷ್ಯ ಭೋಜ್ಯಗಳನ್ನು ಮಾಡ್ತಾರೆ ಆವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಭಜನೆಯಿರತ್ತೆ ದಿನ ಒಂದೊಂದು ದಿನ ಒಂದೊಂದು ಥರ ಅಲಂಕಾರ ಮಾಡ್ತಾರೆ ಈ ಉತ್ತರ ಕನ್ನಡ ಉತ್ತರ ಉತ್ತರ ಭಾಗದಲ್ಲಂತೂ ತುಂಬ ಸಂಭ್ರಮದ ಹಬ್ಬ ಕಾಳಿ ಆರಾಧನೆ ಮಾಡ್ತಾರೆ ತುಂಬ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ದಿ ನವ್ರಾತ್ರಿ ದಿನ ಒಂಬತ್ತು ದಿನ ನವ ದು ನವದುರ್ಗೆಯರು ಆವತ್ತು ಕೊನೆಗೆ ದುರ್ಗಾಷ್ಟಮಿ ದಶಮಿ ನವಮಿ ದಶಮಿ ಎಲ್ಲ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ ದುರ್ಗಾಷ್ಟಮಿಯಂದು ದುರ್ಗಮ್ಮನ ಪೂಜೆ ಮಾಡ್ತಾರೆ ಆವತ್ತು ಮಹಿಷ ಮಹಿಷಾಸುರನ ಕೊಂದ ದಿನ ಅಂತ ಹೇಳ್ತಾರೆ ನಾವು ನವರಾತ್ರಿ ಒಂಬತ್ತು ಆಮೇಲೆ ರಾಮ ರಾಮ ದೇವರು ಕೂಡ ದಶಮಿಯಂದು ಪಟ್ಟಾಭಿಷೇಕ ಆಗಿದ್ದು ದಿನ ಅಂತ ಹೇಳ್ತಾರೆ ಆಮೇಲೆ ಓ ದಶಮಿ ದಿನ ದಶಮಿ ದಿನ ದಶಮಿ ದಿನ ರಾವಣನ್ನ ಕೊಂದು ರಾಮ ಸೀತೆನ ಮರಳಿಸಿದ ದಿನ ಅಂತ ಹೇಳ್ತಾರೆ ರಾ ಆವತ್ತು ರಾಮಂದು ವನವಾಸ ಮುಗ್ದಿದ್ದು ದಿನ ಅಂತ ಕೂಡ ಹೇಳ್ತಾರೆ ದಶಮಿ ದಿನ ಪಟ್ಟಾಭಿಷೇಕ ಪಾಂಡವರು ಕೂಡ ಅಜ್ಞಾತವಾಸದಿಂದ ಬಂದಿದ್ದ ದಿನ ಅಂತ ಹೇಳ್ತಾರೆ ಆಮೇಲೆ ದೀಪಾವಳಿ ದೀಪಾವಳಿ ಕೂಡ ಸಂಭ್ರಮದ ಹಬ್ಬ ಅದರಲ್ಲಿ ಆಕಳುಗಳಿದ್ರೆ ಅದ್ರದ್ದು ಪೂಜೆ ಮಾಡ್ತಾರೆ ಆಕಳುಗಳಿಗೆ ಪೂಜೆ ಮಾಡಿ ಆವತ್ತು ಅಂಗಡಿ ಪೂಜೆ ಇರೋರು ಅಂಗಡಿ ಪೂಜೆಗಳನ್ನು ಮಾಡ್ತಾರೆ ತುಂಬ ಸಂಭ್ರಮದಿಂದ ಆಚರಿಸ್ತಾರೆ ಪಟಾಕಿ ಹೊಡೆದ್ಬಿಟ್ಟು ದೀಪಾವಳಿ ಹಬ್ಬನ ಆಚರಿಸ್ತಾರೆ ಆಮೇಲೆ ಇದು ಪ್ರಮುಖ ರಜಾ ದಿನಗಳು ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಬರುತ್ತೆ ಸ್ವಾತಂತ್ರ್ಯ ದಿನಾಚರಣೆನ ಭಾರತಕ್ಕೆ ಸ್ವಾತಂತ್ರ ಸಿಕ್ಕಿದ ದಿನ ಅಂಥೇಳಿ ಆಚರಿಸ್ತಾರೆ ಸ್ಕೂಲ್ಗೆ ಶಾಲೆಗಳಲ್ಲಿ ಮಕ್ಕಳೆಲ್ಲ ಹೋಗಿ ವಿವಿಧ ರೀತಿಯ ನೃತ್ಯಗಳನ್ನು ಮಾಡಿ ಆಮೇಲೆ ಬಾವುಟ ಹಾರಿಸ್ಬಿಟ್ಟು ಬರ್ತಾರೆ ಬಾವುಟ ಹಾರ್ಸೋದು ಒಂದು ಪದ್ಧತಿ ಇದೆ ಒಂದು ಆಚರಣೆ ಮಾಡ್ತಾರೆ ಗಾಂಧಿ ಜಯಂತಿ ಗಾಂಧಿ ಹುಟ್ಟಿದ ದಿನಾನ ಗಾಂಧಿ ಜಯಂತಿ ಅಂತ ಆಚರಿಸ್ತಾರೆ ಆವತ್ತು ಕೂಡ ಸ್ಕೂಲ್ಗೆ ಶಾಲೆಗಳಲ್ಲಿ ಮಕ್ಕಳನ್ನ ಕರೆಸಿ ಆಚರಣೆ ಮಾಡಿ ಗಾಂಧೀಜಿ ಬಗ್ಗೆ ಮಾತಾಡಿ ಸ್ ಸಿಹಿ ಹಂಚಿಸ್ ಹಂಚ್ತಾರೆ ನವಂಬರ್ ಹದಿನಾಲ್ಕು ಇದು ಮಕ್ಕಳ ದಿನಾಚರಣೆ ಅದು ಜವಹರಲಾಲ್ ನೆಹರು ಅವರು ಹುಟ್ಟಿದ ದಿನ ಅಂತ ಹೇಳ್ಬಿಟ್ಟು ಅದನ್ನು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾರೆ ಸೆಪ್ಟೆಂಬರ್ ಐದು ಟೀಚರ್ಸ್ ಡೇ ಟೀಚರ್ಸ್ ಡೇ ಅಂದರೆ ಶಿಕ್ಷಕರ ದಿನಾಚರಣೆ ಆವತ್ತು ಆವತ್ತು ಕೂಡ ಅದೇ ರೀತಿ ಆಚರಿಸ್ತಾರೆ ಮಕ್ಕಳನ್ನೆಲ್ಲ ಕರೆದು ಮಕ್ಕಳು ಶಿಕ್ಷಕರಿಗೆ ಏನಾದ್ರೂ ಡ್ಯಾನ್ಸ್ ಮಾಡಿ ತೋರಿಸೋದು ಅವರಿಗೆ ಉಡುಗೊರೆ ಕೊಡೋದು ಅವನ್ನೆಲ್ಲ ಮಾಡಿ ಆಚರಿಸ್ತಾರೆ ಆಮೇಲೆ ಹಬ್ಬಗಳು ಅಂದು ಅಂದಕೂಡ್ಲೆ ಈಗ ಮುಸ್ಲಿಮ್ಸ್ ಹಬ್ಬನ ಮಾಡ್ತಾರೆ ಈದ್ ಈ ಆಮೇಲೆ ಮೊಹರಮ್ ಬಕ್ರೀದ್ ಅವ್ರದ್ದು ದೊಡ್ಡ ಹಬ್ಬಗಳು ಅವರು ಕೂಡ ಅವರ ಸಂಪ್ರದಾಯ್ದಂತೆ ಆಚರಿಸ್ತಾರೆ ಆಮೇಲೆ ಕ್ರಿಶ್ಚಿಯನ್ಸು ಕ್ರಿಸ್ಮಸ್ನ ಆಚರಿಸ್ತಾರೆ ಆ ಕ್ರಿಸ್ಮಸ್ನ ಅವರು ಚರ್ಚಿಗೆ ಹೋಗ್ಬಿಟ್ಟು ಸಿಹಿ ಅಡುಗೆ ಮಾಡಿ ಅವರು ಅವರ ಫ್ರೆ ಇದು ಸ್ನೇಹಿತರನ್ನೆಲ್ಲ ಕರೆದು ಆಚರಣೆ ಮಾಡ್ತಾರೆ ಇನ್ನೂ ರಜಾ ದಿನಗಳು ಅಂದರೆ ಜನವರಿ ಇಪ್ಪತ್ತಾರು ಆವತ್ತು ಗಣರಾಜ್ಯೋತ್ಸವ ದಿನ ಆವತ್ತು ಕೂಡ ಮಕ್ಕಳನ್ನ ಸ್ಕೂ ಶಾಲೆಗಳಿಗೆ ಕರೆಸಿ ಪಥಸಂಚಲನ ಮಾಡಿಸಿ ಅದನ್ನು ಕೂಡ ಸಂಭ್ರಮಿಸ್ತಾರೆ ಹೀಗೆ ನಮ್ಮ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಮುಖ ಹಬ್ಬಗಳು ಮತ್ತು ರಜಾ ದಿನಗಳು ಅವ